ಹಾಂ ನಮಸ್ತೆ ಪುಟ್ಟ ಭರತನಾಟ್ಯಂ ಇದೆ ಕಥಕ್ಕಳಿ ಕೂಚಿಪುಡಿ ಮೂರು ಥರ ಮೂರು ವಿ ವಿಧಗಳಲ್ಲಿ ನಮ್ಮ ಡ್ಯಾನ್ಸಸ್ ಇದೆ ಮ್ಯಾಮ್ ಹಾಂ ಹೌದಾ ಸರಿ ಪುಟ್ಟ ಮತ್ತೆ ನಮ್ಮಲ್ಲೇ ಸಂಗೀತ ಕೂಡ ಇದೆ ಕರ್ನಾಟಕ ಸಂಗೀತ ಮತ್ತು ಹಿಂದೂಸ್ತಾನಿ ಸಂಗೀತ ಅಂತ ಇದೆ ಪುಟ್ಟ ಹಾಂ ಹಿಂದೂಸ್ತಾನಿನ ಹಾಂ ಓಕೆ ಭರತನಾಟ್ಯಂ ಅಲ್ಲಿ ಭರತನಾಟ್ಯಂ ಬೇಕಾ ಕೂಚಿಪುಡಿ ಬೇಕಾ ಹೌದಾ ಭರತನಾಟ್ಯಮ್ಮಾ ಓಕೆ ಅದರಲ್ಲೇ ಜೂನಿಯರ್ ಎಕ್ಸಾಮ್ಸ್ ಇರತ್ತೆ ಸೀನಿಯರ್ಸ್ ಇರತ್ತೆ ವಿದ್ವತ್ತು ಆಮೇಲೆ ಪಿ ಎಚ್ ಡಿ ಮಾಡಬಹುದು ನಿಮ್ಮದು ಬೇರೆ ಕಡೆ ಎಲ್ಲಾದ್ರೂ ಕಲ್ತಿದ್ದೀರಾ ಪುಟ್ಟ ಹೌದಾ ಹಾಗಾದರೆ ನೀವು ಜೂನಿಯರಿಗೆ ಜಾಯ್ನ್ ಆಗಬೇಕು ಹಾಂ ಸರ್ಕಾರದಿಂದ ಪರೀಕ್ಷೆನ ಅಲಾಟ್ ಮಾಡಿರ್ತಾರೆ ಅದು ಸರ್ಕಾರದವರೇ ಹೇಳಿರ್ತಾರೆ ಎಲ್ಲ ಅಂದರೆ ಆರನೇ ತರಗತಿಯಿಂದ ಎಷ್ಟನೇ ತರಗತಿವರೆಗೂ ಆದರೂ ನಾವು ಪರೀಕ್ಷೆನ ಬರೀಬೋದು ಐದನೇ ಕ್ಲಾಸ್ ನಾಲ್ಕನೇ ಕ್ಲಾಸ್ ಅಂಥ ಮಕ್ಕಳಿಗೆಲ್ಲ ಬರಿಯ ಬರೆಸೋಕ್ಕೆ ಅವಕಾಶ ಇಲ್ಲ ಏನಕ್ಕಿರಲ್ಲ ಅಂದರೆ ಅವರಿಗೆ ಅಷ್ಟು ನಾಲೆಜ್ ಇರಲ್ಲ ಅಲ್ವಾ ಅದರ ತಿಳುವಳಿಕೆ ಇರಲ್ಲ ಅದು ಅವರಿಗೆ ಅದರ ಬಗ್ಗೆ ಹಾಂ ಹಾಗಾಗಿ ಹಾಂ ಜೂನಿಯರ್ಗೆ ಬ್ಲ್ಯಾಕ್ ಕಲರ್ ಟಾಪ್ ಇರತ್ತೆ ಕಪ್ಪು ಕಲರ್ ಟಾಪ್ ಸೀನಿಯರ್ಗೆ ಸ್ಯಾರಿ ಇರತ್ತೆ ಸೀರೆ ಉಟ್ಕೊಂಡು ಬರಬೇಕು ಕ್ಲಾಸ್ಗೆ ಟೈಮಿಂಗ್ಸ್ ನಾವು ಟೈಮಿಂಗ್ಸ್ ಎಲ್ಲ ಗ್ರೂಪ್ ಮಾಡಿರ್ತೀವಿ ಒಂದು ಗುಂಪನ್ನು ಮಾಡಿರ್ತೀವಿ ಜೂನಿಯರ್ಸ್ ಸೀನಿಯರ್ಸ್ ಅಂತ ಆ ಗುಂಪಿಗೆ ನಾವು ಮಾಹಿತೀನೆಲ್ಲ ಹೇಳ್ತೀವಿ ಅಕಸ್ಮಾತ್ ನೀವು ನೋಡಕ್ಕೆ ಆಗಲಿಲ್ಲ ಅಂದರೆ ನಾವು ಕಾಲ್ ಕೂಡ ಮಾಡ್ತೀವಿ ನಿಮಗೆ ಐದು ಗಂಟೆಯಿಂದ ಒಂದು ಸವೆನ್ ತರ್ಟಿವರೆಗೂ ಕ್ಲಾಸಸ್ ಇರತ್ತೆ ಅವಾಗ ನೀವು ನನಗೆ ಒಂದು ಕಾಲ್ ಮಾಡಿ ಇನ್ಫಾರ್ಮ್ ಅಂದರೆ ಮಾಹಿತಿ ತಿಳಿಸಿದರೆ ನಾನು ನಿಮಗೆ ಬೇರೆ ಟೈಮಿಂಗ್ಸಿಗೆ ನಾನು ನಿಮಗೆ ಕ್ಲಾಸ್ ತೊಗೋತೀನಿ ಪುಟ್ಟ ಹಾಂ ಕಾರ್ಯಕ್ ಹಾಂ ಕಾರ್ಯಕ್ರಮಗಳೆಲ್ಲ ನಡಿಯತ್ತೆ ಹಬ್ಬಗಳಿಗೆ ಇವಾಗ ದಸರಾ ಹಬ್ಬಕ್ಕೆಲ್ಲ ಕರೀತಾರೆ ಈಗ ನಮ್ಮಲ್ಲಿ ಕಾರ್ಯಕ್ರಮ ಇದೆ ನೀವು ಬಂದು ನಮಗೆ ಕಾರ್ಯಕ್ರಮ ಮಾಡಿಕೊಡಿ ಭರತನಾಟ್ಯಂ ಡಾನ್ಸನ್ನು ಅಂತ ಎಲ್ಲ ಕೇಳ್ಕೋತಾರೆ ಆವಾಗ ನಾನು ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತೀನಿ ಜೂನಿಯರ್ಸನ್ನು ಸೀನಿಯರ್ಸನ್ನೆಲ್ಲ ಕರ್ಕೊಂಡು ಹೋಗ್ತೀವಿ

ಹಾಂ ಓಕೆ ಮ್ಯಾಮ್ ಓಕೆ ಖಂಡಿತ ಓಕೆ ಥ್ಯಾಂಕ್ ಯು ಪುಟ್ಟ